ಹೌದು ಎಲ್ಲಿಂದ ಮಾತಾಡುದು ಹಲೋ ಹಾಂ ಹೇಳಿ ಹೇಳಿ ಎಲ್ಲಿಂದ ಹಾಂ ಏನುಬೇಕಿತ್ತು ನಮ್ಮದು ವೆಜ್ ಬಿರಿಯಾನಿ ಎಗ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಪ್ಲೇನ್ ಬಿರಿಯಾನಿ ಎಲ್ಲ ಉಂಟು ಯಾವುದು ಬೇಕಿತ್ತು ಹಾಂ ಉಂಟು ಮತ್ತೆ ಏನಾದರು ಗ್ರೇವಿ ಏನಾದ್ರು ಬೇಕಿತ್ತಾ ಇದು ಮಶ್ರುಮು ಪಾಲಕ್ ಪನೀರ್ ಮತ್ತೆ ಚಿಕನ್ ಮತ್ತೆ

ಹೌದೌದು ಹಾಂ ಉಂಟು ಉಂಟು ಅದೊಂದು ಫ್ಯಾಮಿಲಿ ಆದರೆ ಒಂದು ಎರಡು ಸಾವಿರ ತನಕ ಆಗ್ತದೆ ಹೌದು ಹೌದು ಹಾಂ ಹಾಂ ಬನ್ನಿ ಬನ್ನಿ ಅದು ನಿಮಗೆ ಕಡಿಮೆ ಮಾಡಿ ಸ್ವಲ್ಪ ಕೊಡ್ತೇವೆ ಬನ್ನಿ ನೀವು ಒಂದೂ ಹದಿನೈದು ಮಾಡುವ ಹೌದು ಹೌದು ನೀವು ಯಾವ್ದು ಹೇಳ್ತೀರಿ ಅದು ನಾವು ಬುಕ್ ಮಾಡ್ತೇವೆ ಯಾವ್ದು ಬೇಕಿತ್ತು ನಿಮಗೆ ಹಲೋ ಹೌದು ಹೌದೌದು ಯಾವುದು ಏ ಸಿ ಬೇಕಾ ನಾನ್ ಏ ಸಿಯ ಹೌದು ಹೌದಾ ಆಯ್ತು ಆಯ್ತು ಯಾವಾಗ ನೀವು ಬರ್ತೀರಿ ಆಯಿತು ಆಯಿತು ಯಾರ್ದು ಹೆಸರಾಕೋದು